ನನ್ನ ವಿದ್ಯಾಭ್ಯಾಸ ಅಂದರೆ ನಾನು ಒಂದು ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ಮಿಂದ ಶುರು ಮಾಡಿ ಆಮೇಲೆ ಹೈ ಸ್ಕೂಲು ಒಂದು ಸರ್ಕಾರಿ ಕಚೇ ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಪಿ ಯು ಸಿ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಸೈನ್ಸ್ ಸ್ಟೂಡೆಂಟಾಗಿ ತೊಗೊಂಡು ಮುಂದೆ ನನಗೆ ಇಂಜಿನಿಯರಿಂಗ್ ಅಂತ ಮಾಡಬೇಕು ಅಂದಿತ್ತು ಆದರೆ ಸ್ವಲ್ಪ ಆರ್ಥಿಕತೆ ನಮ್ಮ ಮನೆ ಕಡೆ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನೋದೊಂದು ಕಾರಣದಲ್ಲಿ ನಾವು ನನಗೆ ಇಂಜಿನಿಯರಿಂಗ್ ಆಗಲಿಲ್ಲ ನಾನು ಒಂದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ ಸ್ಟೂಡೆಂಟಾಗಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನನಗೆ ಸ್ವಲ್ಪ ಒಲವು ಇದ್ದಿದ್ದರಿಂದ ನನ್ನ ಕೊನೆಯ ವಿದ್ಯಾಭ್ಯಾಸ ನಾನು ಡಿಪ್ಲೊಮಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಿನಲ್ಲಿ ಪೂರ್ಣಗೊಂಡರೂ ಪೂರ್ಣಗೊಂಡು ಆಮೇಲೆ ನಾನೊಂದು ಕೆಲಸಕ್ಕೆ ಹುಡುಕಿಕೊಂಡು ಹೋಗಿದ್ದೆ ಕೆಲಸ ಹುಡುಕ್ಕೊಂಡು ಹೋಗಿದ್ದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಮೇಲೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲಸಗಳು ಸಿಗಬಹುದು ಒಂದು ಸಣ್ಣ ಎಕ್ಸ್ಪೀರಿಯನ್ಸನ್ನು ತೊಗೊಳ್ಳೋಣ ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಒಂದು ಸಣ್ಣಪುಟ್ಟ ಕೆಲಸ ಒಂದು ಫ್ಯಾಕ್ಟ್ರಿಯಲ್ಲಿ ಆಮೇಲೆ ಹಗುರ ಒಂದು ಸಣ್ಣ ಕಂಪ್ನಿಯಲ್ಲಿ ಸರ್ವೀಸಿಂಗ್ ಫೀಲ್ಡಲ್ಲಿ ನಮಗೆ ಸಿಗೋದು ಜಾಸ್ತಿ ಇತ್ತು ಆಮೇಲೆ ಮಧ್ಯ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಹೇಗಿರುತ್ತೆ ಅನ್ನೋದು ಒಂದು ಮಾರ್ಕೆಟಿಂಗ್ ಕೆಲಸ ಕೋರ್ಸ್ ಕೂಡ ಮಾಡಿದ್ದೆ ಹಾಗೆ ಒಂದು ವರ್ಷ ಎರ್ಡು ವರ್ಷ ಅಲ್ಲಿದ್ದು ನನಗೆ ಮೊದಲಿಂದಲೂ ನನಗೆ ಒಂದು ಸ್ವಯಂ ನನ್ನದೇ ಆದ ಒಂದು ಸಣ್ಣ ಕೆಲಸ ಇರಬೇಕು ಅಥವಾ ಒಂದು ಅಂಗಡಿ ಇರಬೇಕು ಅನ್ನೋದೊಂದು ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಹಾಗೆ ಮುಂದೆ ಒಂದು ಬಿಸ್ನೆಸ್ಸಾಗಿ ತೊಗೊಳ್ಬೇಕು ಅನ್ನೋದೊಂದು ಆಸೆ ಇತ್ತು ಎರ್ಡು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಎಲ್ಲ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಮತ್ತು ನಾನು ನನ್ನ ಊರಿಗೆ ಬಂದು ಒಂದು ಸಣ್ಣ ಉದ್ಯೋಗ ಅಂದರೆ ಸರ್ವೀಸಿಂಗ್ ಫೀಲ್ಡಿಂದ ಸ್ಟಾರ್ಟ್ ಮಾಡಿದೆ ಸರ್ವೀಸಿಂಗ್ ಫೀಲ್ಡಿಂದ ಶ್ಟಾರ್ಟ್ ಮಾಡ್ತಾ ಹಗುರ ಸರ್ವೀಸಿಂಗ್ ಫೀಲ್ಡ್ ಸ್ವಲ್ಪ ದೊಡ್ಡದಾಗಿ ಬೆಳೆದು ಒಂದೇ ಬೇರೆಯವರಿಗೆ ಕೆಲಸ ಕೊಡೋ ರೀತಿಯಲ್ಲಿ ಬೆಳೀತಾ ಬಂತು ಆಮೇಲೆ ಹಾಗೆ ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾ ಬೇರೆ ಆರ್ಡ್ರುಗಳನ್ನು ಹಿಡಿಯೋದು ಮಾಡುವುದು ಎಲ್ಲ ಮಾಡುತ್ತಾ ಬಂತಾ ಮುಂದೆ ಏನು ಮಾಡಿದೆ ಅಂದರೆ ಒಂದು ಹತ್ತು ಜನರಿಗೆ ಕೆಲಸ ಕೊಟ್ಟು ನನ್ನ ಉದ್ಯೋಗ ಬೇರೆಯವರಿಗೆ ಉದ್ಯೋಗ ಕೊಡುವ ಹಾಗೆ ಮಾಡಿಕೊಂಡು ನನ್ನ ದ ಒಂದು ದೊಡ್ಡ ಸ ಸಣ್ಣ ಪ್ರಮಾಣದ ಉದ್ಯೋಗ ಅಂತ ಹೇಳಿ ಒ ಒಂದು ಉದ್ಯ ನನ್ನ ನನ್ನದೇ ಆದಂಥ ಬಿಸ್ನೆಸ್ ಅಂತ ಮಾಡಿಕೊಂಡಿದ್ದು ಈಗ ಅದು ಅದನ್ನೇ ಮುಂದುವರಿಸಿಕೊಂಡು ಇದ್ದೇನೆ ಅದರಲ್ಲಿ ಈಗ ನಾನಲ್ಲಿ ಇರ್ಬೇಕು ಹಾಗಂತಿಲ್ಲ ಅವರೇ ನೋಡಿಕೊಳ್ಳುತ್ತಾರೆ ನಮ್ಮ ಫ್ರೀ ಟೈಮಲ್ಲಿ ನಾವು ಬೇರೆ ಏನಾದರೂ ಕೆಲಸಗಳನ್ನು ಇಟ್ಕೋಬೋದು ಇದು ನನ್ನ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ನನ್ನ ಜೀವನದಲ್ಲಿ ಪಡೆದುಕೊಂಡು ಅಂದರೆ ಹಾದಿಯಲ್ಲಿ ಹೋಗಿದ್ದು ಇದು ನಂದು ನಿಮ್ಮಲ್ಲಿ ಹಂಚ್ಕೊಳ್ತಾಯಿದ್ದೀನಿ